ನಮ್ಮ ಭಾರತದಲ್ಲಿ ಕಲಾ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಯಾವುದ್ರ ಬಗ್ಗೆ ಹೇಳ್ಬೇಕು ಯಾವುದ್ರ ಬಗ್ಗೆ ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದೆ ನಾವು ಪ್ರವಾಸಕ್ಕೆ ಹೋದಾಗ ಬೇಲೂರು ಹಳೆಬೀಡು ನೋಡಿರ್ತಿವಿ ಅಲ್ಲಿ ಒಂದೊಂದು ಚಿತ್ರ ಒನ್ನೊಂದು ಥರ ಮನು ಮನ್ಸಿಗೇ ನೆಮ್ಮದಿ ಕೊಡ್ತೈತೆ ಮನ್ಸಿಗ್ ಖುಷಿ ಕೊಡ್ತೈತೆ ಅದನ್ನು ಯಾರು ಕೆತ್ತನೆ ಮಾಡಿದ್ದಾರೆ ಯಾರು ಇದು ಮಾಡಿದ್ದಾರೆ ಅನ್ನೋದಂತು ನೋಡೋಕೆ ಕಣ್ಣಿಗ್ ಹಬ್ಬ ಅನಿಸ್ತೈತೆ ಅದೆ ಒಂದು ಜಾನಪದ ಕಲೆ ಆಗಲಿ ಎಲ್ಲ ಥರದಲ್ಲೂ ಎಲ್ಲ ರೀತಿನಲ್ಲೂ ನಮ್ಮ ಭಾರತ ಮೀರ್ಸೊ ಅಂಥದ್ದು ಯಾವುದು ಇಲ್ಲ ಈ ಮುಂಚೆ ಎಲ್ಲ ಇವರು ಇಂಗ್ಲಿಷ್ ಇಂಗ್ಲೀಷ್ನವ್ರು ಬಂದು ನಮ್ಮ ಭಾರತ ದೇಶದಲ್ಲಿರೋ ಕಲಾ ಸಂಸ್ಕೃತಿನೆಲ್ಲಾ ಹಾಳ್ ಬ್ರಿಟಿಷ್ನವ್ರು ಬಂದು ಹಾಳ್ ಮಾಡಿದ್ದಾರೆ ಅದಕ್ಕೆ ಒಂದೇ ಒಂದು ಉದಾಹರ್ಣೆ ಏನು ಗೊತ್ತಾ ಹಂಪೆನಲ್ಲೋಗಿ ನಾವು ನೋಡಿದಾಗ ಯಾರು ನೋಡಿದ್ದೀರಾ ಇಲ್ವ ಅಂತಂದವರು ಇನ್ನೊಂದು ಸಲಿ ಹೋಗಿ ಹಂಪೆಗ್ ಭೇಟಿ ಕೊಟ್ಟಾಗ ನೋಡಿರಿ ಅದೆ ಕೆಲ್ಸವಾಗೇ ಹೋಗಿ ನೋಡಬೇಕು ಹಂಪೆನಲ್ಲಿ ಒನ್ನೊಂದು ಕಲ್ಲಿನಲ್ಲಿ ವಿಗ್ರಹ ಮಾಡಿರೋದನ್ನು ಕಣ್ಣಿಗ್ ಹಬ್ಬ ತರ್ಸುತ್ತೆ ಮತ್ತು ಅಲ್ಲಿ ಸ್ವರ ಬರುತ್ತಲ್ವಾ ಸಂಗೀತದ್ದು ನಾದ ಬರ್ತೈತೆ ಒನ್ನೊಂದು ಕಲ್ಲನೂ ಹಿಂಗ್ ಬಡಿದು ನೋಡಿದಾಗ ಏಳು ಸ್ವರ ಬರುತ್ತಂತೆ ಅದೆ ಥರ ನಾವು ಈ ಫಿಲಮಲ್ಲೆಲ್ಲ ತೆಗಿತಾರೆ ಭಾರತದ ಕಲಾ ಸಂಸ್ಕೃತಿ ನೋಡಬೇಕು ಅಂತಂದರೆ ಅದು ನಮ್ಮ ಇಂಡಿಯಾದಲ್ಲಿ ಅದರಲ್ಲೀ ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಂತು ತುಂಬ ಚೆನ್ನಾಗೇ ನೋಡ್ಬೌದು ನಾವು ಎಲ್ಲ ಬ್ರಿಟಿಷ್ನವ್ರು ಬಂದು ಎಲ್ಲ ಹಾಳ್ ಮಾಡಿನೇ ಈಗ ಅಷ್ಟು ಚೆನ್ನಾಗಿದ್ಯಂತೆ ಅದು ವಿಜಯನಗರ ಸಾಮ್ರಾಜ್ಯ ಅಂತಂದರೆ ತುಂಬ ಫೇಮಸ್ಸಾಗಿದೆ ಆ ಕಾಲದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳನ್ನು ಬೀದಿನಲ್ಲಿ ಹಾಕ್ಕೊಂಡು ಎಲ್ಲಾ ಅಳತೆ ಮಾಡಿ ಸೇಲ್ ಮಾಡ್ತಾಯಿದ್ರಂತೆ ಅದನ್ನು ನೋಡೋಕ್ ಬಂದಾಗ ಅವ್ರೇನು ಮಾಡಿರೋದು ಅದನ್ನು ನೋಡೊಕೆ ಬಂದು ಅದನ್ನು ನೋಡಿ ಹೊಟ್ಟೆ ಉರಿ ಪಟ್ಕೊಂಡು ಬ್ರಿಟಿಷ್ನವರು ಇಂಡಿಯಾದಲ್ಲಿ ಇಷ್ಟೊಂದು ಸಂಪತ್ತಿದೆ ಅಂತ ಎಲ್ಲ ದೋಚಿಕೊಂಡೋಗಿ ನಮ್ಮ ಕಲೆನ ಕಲಾ ಸಂಸ್ಕೃತಿನೆಲ್ಲ ಹಾಳ್ ಮಾಡಬೇಕು ಅಂತ ಎಲ್ಲ ಧ್ವಂಸ ಮಾಡಾಕಿದ್ದಾರೆ ಆದರೆ ಹಂಪೆನಲ್ ಮಾತ್ರ ಒಂದೇ ಒಂದುಕಡೆಗ್ ಬಿಟ್ಟಿದ್ದಾರೆ ಅದು ಏನಕ್ಕೆ ಬಿಟ್ಟಿದ್ದಾರೆ ಹೋಗ್ಬೇಕಾದ್ರೆ ಎಂಟ್ರೆನ್ಸಲ್ಲಿ ಹಂದಿ ಚಿತ್ರ ಕೆತ್ತಿದ್ದಾರೆ ಅಂತ ವಿರುಪಾಕ್ಷ ದೇವಸ್ಥಾನ ಒಂದನ್ನು ಮಾತ್ರ ಬಿಟ್ಟಿದ್ದಾರೆ ನಮ್ಮ ಕಲಾ ಸಂಸ್ಕೃತಿನಲ್ ಎಷ್ಟು ಮುಂದೋದದ್ದಿದೆ ನಮ್ಮ ಇಂಡಿಯಾ ಅಂದರೆ ಕಲ್ಲಲ್ಲೇ ಊಟದ್ ತಟ್ಟೆ ಸಮೇತ ಮಾಡಿದ್ದಾರೆ ರೀ ಈಗ ನಾವು ನೋಡ್ತಾಯಿದ್ದೀವಿ ಸ್ಟೀಲಿನ ತಟ್ಟೆನಾ ಕಂಪಾರ್ಟ್ಮೆಂಟ್ ಥರ ಮೂರು ಮೂರು ಇದು ಮಾಡಿದ್ದಾರೆ ಆದರೆ ಹಂಪೆನಲ್ ಏನು ಮಾಡಿದಾರೆ ಗೊತ್ತಾ ಕಲ್ಲಲ್ಲೇ ಮಾಡಿದ್ದಾರೆ ಆ ಥರ ಮತ್ತು ಒನಕೆ ಕಲ್ಲಿನಲ್ಲೆ ಮಕ್ಳಿಗ್ ಹಾಲ್ ಕುಡ್ಸೊದು ಒಳ್ಳೆ ಮಾಡಿದ್ದಾರೆ ಮತ್ತು ಬೀಸೋ ಕಲ್ಲಿರ್ಬೋದು ಆಮೇಲೇ ಇನ್ನೊಂದೇನಂತಂದರೆ ಪ್ರತಿಯೊಂದು ಕಲ್ಲಲ್ಲೇ ಮಾಡಿದ್ದಾರೆ ನಾವು ಅಷ್ಟು ಚೆನ್ನಾಗ್ ಕೆತ್ತನೆ ಮಾಡವರೆ ಅಂದರೆ ನಾವು ನಿಜವಾಗ್ಲೂ ನಾವು ಇಂಡ್ಯಾದಲ್ಲಿ ಹುಟ್ಟಿ ಕರ್ನಾಟಕ ಇದರಲ್ಲಿ ಭಾರ್ತೀಯರಾಗಿ ನಾವು ಹೆಮ್ಮೆ ಪಡಬೇಕು ಅದೆ ನಾವು ಆಗ್ರಾದಲ್ಲಿ ನಾವು ನೋಡೊಕೆ ಹೋಗ್ಬೇಕಾದ್ರೆ ನಮ್ಮ ಇಂಡ್ಯಾದವ್ರಿಗೆ ಬರೀ ಸಿಕ್ಸ್ ಸಿಕ್ಸ್ಟಿ ರುಪೀಸಿದೆ ಫೀಸು ಏನಕ್ಕೇ ನಾವು ಇದನ್ನು ಮಾಡಿರೋದು ಕಲಾ ಸಂಸ್ಕೃತಿನ್ ನೋಡೋಕ್ಕೇ ಆಗ್ರಾದಲ್ ತಾಜ್ಮಹಲ್ ನಾವು ನೋಡೊಕೆ ಹೋಗ್ತಿವಲ್ವಾ ನಾವು ನೋಡೊಕ್ಕೋದಾಗ ನಾವೆಷ್ಟು ಪುಣ್ಯ ಮಾಡಿದ್ದೀವಿ ನಾವು ಇಂಡ್ಯಾದದವರು ಅಂತಂದರೆ ಇಷ್ಟು ಕಲಾಸಂಪತ್ತು ಹೊಂದಿರೋ ನಾವೇ ಪುಣ್ಯವಂತರು ಅಲ್ಲಿ ನಮ್ಮ ಇಂಡ್ಯಾದವ್ರಿಗೆ ಬರೀ ಸ್ ಅರವತ್ತು ರುಪಾಯ್ ಫೀಸು ಅದೆ ಫಾರಿನರ್ಸೆಲ್ಲ ಬಂದರೆ ಆರುನೂರು ರುಪಾಯ್ ಫೀಸ್ ತಗೊತಾರೆ ಆದರೆ ಅದು ಅಲ್ಲೇ ನೋಡಿರಿ ನಮ್ಮ ಭಾರತದವ್ರಿಗೆ ಮತ್ತು ಅವ್ರಿಗೆ ಇರೋ ವ್ಯತ್ಯಾಸ ಅಂದರೆ ಅಂದರೆ ನಮ್ಮ ದೇಶ ಅಷ್ಟು ಕಲಾ ಸಂಸ್ಕೃತಿಯಿಂದ ತುಂಬಿ ತುಳುಕ್ತಾ ಇದೆ ಅಲ್ಲಿಂದ ಮತ್ತು ಮೈಸೂರಿಗ್ ಬನ್ನಿ ಮೈಸೂರಲ್ಲಿ ಈಗ ದಸರಾ ನಡಿತಾಯಿದೆ ಮೈಸೂರಲ್ಲಿ ಒನ್ನೊಂದು ಬೊಂಬೆದು ಅಲಂಕಾರ ಮಾಡಿ ಒನ್ನೊಂದು ಮಾಡಿರ್ತಾರೆ ಅಂದರೆ ಕಣ್ಣಿಗ್ ಹಬ್ಬ ನೀಡ್ತೈತೆ ಅಷ್ಟೂ ಚೆನ್ನಾಗ್ ಅಲಂಕಾರ ಮಾಡಿ ಅಷ್ಟು ಚೆನ್ನಾಗ್ ಮಾಡಿ ಒಂದು ಕಾಲದಲ್ಲಿ ಮೈಸೂರು ಮಹಾರಾಜರು ಎಲ್ಲ ಏಳೇಳು ಹದಿನಾಲ್ಕು ದೇಶದವ್ರೆಲ್ಲ ಬರ್ತಾ ಇದ್ರಂತೆ ಏನಕ್ಕೆ ಮೈಸೂರು ದಸರಾ ನೋಡೋಕ್ಕೆ ಕುದುರೆಗಳ್ ಮೇಲೆ ಬರ್ತಾ ಇದ್ರಂತೆ ಅಷ್ಟು ಚೆನ್ನಾಗಿದೆ ನಮ್ಮ ಇಂಡ್ಯಾ ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಇಲ್ಲಿ ಜಾನಪದ ಲೋಕ ಅಂತ ಒಂದು ಮಾಡಿದ್ದಾರೆ ಎಲ್ಲಿ ಚನ್ನಪಟ್ಟಣದ್ ಹತ್ರ ಅದ್ರ ಡೊಳ್ಳು ಕುಣಿತ ಮತ್ತು ಇದು ಬರುತ್ತಲ್ಲಾ ಎಲ್ಲಾ ಅಷ್ಟು ಚೆನ್ನಾಗ್ ಮಾಡಿ ಅಷ್ಟು ಚೆನ್ನಾಗ್ ಮಾಡಿಟ್ಕೊಂಡು ಅಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ನಮ್ಮ ಇಂಡ್ಯಾದವರು ಭಾರತ ದೇಶದವ್ರು ನಾವು ಹೆಮ್ಮೆ ಪಡಬೇಕು ಒಂದು ಎತ್ತಿನ ಗಾಡಿ ಆಗಲಿ ಮತ್ತು ಒಂದು ರಂಗೋಲಿ ಚಿತ್ರ ಬಿಡ್ಸೋದಾಗ್ಲಿ ಮತ್ತು ರೈತ ಮಹಿಳೆ ಆಗಲಿ ಪ್ರತಿಯೊಂದು ರೀ ಬೆ ಹೊರೆ ಹೊತ್ಕೊಂಡ್ ಹೋಗ್ತಾಯಿರೋ ಮಹಿಳೆ ಆಗಲಿ ನಮ್ಮ ಕಲಾ ಇದು ಮಾಡಬೇಕು ಅಂತಂದರೆ ಜಾನಪದ ಲೋಕ ಡೊಳ್ಳು ಕುಣಿತ ಅಂತು ಅವ್ರ ಕುಣಿತ ಇದ್ರೆ ನಾವೇ ಕುಣಿಬೇಕು ಅನಿಸ್ತೈತೆ ಅಷ್ಟು ಚೆನ್ನಾಗ್ ಮಾಡಿದ್ದಾರೆ ಪ್ರತಿಯೊಂದ್ರಲ್ಲಿ ನಮ್ಮ ಭಾರತ ದೇಶದವ್ರು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದಕ್ಕೆ ಪ್ರತಿಯೊಂದು ಕಡೆಗು ಬೇಲೂರು ಹಳೇಬೀಡು ಮತ್ತು ಹಂಪೆ ಮೈಸೂರು ಚನ್ನಪಟ್ಟಣ್ದಲ್ಲಂತೂ ಗೊಂಬೆಗಳಿಗ್ ಹೋಗ್ಬಿಟ್ರೆ ಹೆಣ್ ಬೊಂಬೆ ಗಂಡು ಬೊಂಬೆ ಪ್ರತಿಯೊಂದು ಗೊಂಬೆ ನೋಡಿ ಈ ಮೈಸೂರು ದಸ್ರದಲ್ಲಿ ಬೊಂಬೆ ಕುಳಿಸ್ತಾರಲ ಬೊಂಬೆ ಕುಳ್ಸೊದೇ ಒಂದು ಚೆನ್ನಾಗ್ ಕಾಣಿಸ್ತೈತೆ ಆದರೂ ರೀ ನಮಗೆಷ್ಟು ಹೊಟ್ಟೆ ಉರಿತೈತೆ ಅಂದರೆ ಬೊಂಬೆ ತಲೆ ತಲೆನೇ ಒಡೆದಾಕಿದ್ದಾರೆ ತೇರು ಥರ ಮಾಡಿರ್ತಾರೆ ರಥ ಥರ ಮಾಡಿರ್ತಾರೆ ಆ ರಥದ್ದನ್ನೇ ಒಡೆದಾಕಿದ್ದಾರೆ ಅವನ್ನೆಲ್ಲ ನೋಡಿದಾಗ ನಮಗೆ ತುಂಬ ಹೊಟ್ಟೆ ಉರಿತೈತೆ ಆದರೆ ನಮ್ಮ ಭಾರತದವ್ರೆಲ್ಲಾ ಸೇರಿ ಅಂಥಾದಕ್ಕೆಲ್ಲ ಒಳ್ಳೆ ಪ್ರೋತ್ಸಾಹ ಕೊಡಬೇಕು ಒಂದು ದೇವರದು ವಿಗ್ರಹ ಕೆತ್ತಿ ಮಾಡಿ ಬಿಟ್ಟಿರ್ತಾರೆ ಲೈನ್ ಲೈನಾಗಿ ಬೇಲೂರು ಹಳೇಬೀಡಕ್ ಹೋದಾಗ ಈ ಶಿಲ್ಪಕಲೆಗಳು ಇರುತ್ತೇ ಶಿಲಾಬಾಲಕಿಯರು ನೋಡ್ತಾಯಿದ್ರೆ ಅಲ್ಲೇ ನೋಡ್ಕೊಂಡು ನಿಂತ್ಕೊಬೇಕು ಅನಿಸ್ತೈತೆ ಆದರೆ ನಮ್ಮದು ಇವಾಗ ಬರ್ತಾ ಬರ್ತಾ ಏನಾಗ್ತಿದೆ ನಮ್ಮ ಜನ್ರೇಷನ್ನು ನಮ್ಮ ಜನ ಮಕ್ಳಿಗೇ ಕರ್ಕೊಂಡೋಗಿ ಅದನ್ನು ತೋರಿಸಲ್ಲ ಇವತ್ತು ಇಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ ಎಕ್ಸಿಬಿಷನ್ಗೆ ಹೋಗೋಣ್ವಾ ಇನ್ನೊಂದೆಲ್ಲೋ ಲೂಲು ಮಾಲಲ್ಲಿ ಇನ್ನೊಂದೇನೋ ಇದೆ ಅಲ್ಲಿ ಹೋಗಣ್ವಾ ಅಂತಾರೆ ಅದ್ರ ಬದಲು ಬೇಲೂರು ಹಳೇಬೀಡಗ್ ಕರ್ಕೊಂಡೋಗಿರಿ ಶ್ರವಣ್ಬೆಳಗೊಳ್ದಲ್ಲಿ ಗೊಮ್ಮಟೇಶ್ವರದು ಫಾರಿನರ್ಸೆಲ್ಲ ಅದೆ ಕೆಲ್ಸವಾಗ್ ನೋಡಬೇಕು ಅಂತ ಬಂದು ನೋಡ್ಕೊಂಡೋಗ್ತಾರೆ ಅಷ್ಟು ಚೆನ್ನಾಗ್ ಕಲಾಕೃತಿನಾ ವರ್ಣನೆ ಮಾಡಿ ಪ್ರತಿಯೊಂದನ್ನು ಅಷ್ಟು ಮಾಡಿದ್ದಾರೆ ಅಂದರೆ ಈಗ ಬಂದಿರೋ ಇಂಜಿನಿಯರ್ಸ್ದೇನು ಇಲ್ಲ ರೀ ಈಗೆಲ್ಲ ಮೊಬೈಲ್ ಆನ್ ಮಾಡ್ತಾರೆ ಆರ್ಕಿಟೆಕ್ಚರ್ ಅಂತ ಮಾಡ್ತಾರೆ ಆದರೆ ಆ ಕಾಲದಲ್ಲಿ ಕಲ್ಲಲ್ಲೇ ಕೆತ್ತನೆ ಮಾಡಿ ಅವರು ಒನ್ನೊಂದು ಚಿತ್ರಾನ ಬಿಡಿಸಿದ್ದಾರಲ್ವಾ ಒನ್ನೊಂದು ನೋಡೋಕೆ ಕಣ್ಣಿಗ್ ಹಬ್ಬ ಅನಿಸ್ತೈತೆ ಗೊತ್ತ ಅದೆ ಪ್ರ ಒನ್ನೊಂದು ಕಲ್ಲನ್ನು ಎತ್ತಿ ಕಟ್ಟಿಸಿದಾರೆ ಇಲ್ಲಿ ಲೇಪಾಕ್ಷಿ ಮತ್ತು ಇದ್ರ ಕಡೆಗೆ ಹೋದಾಗ ಲೇಪಾಕ್ಷಿನಲ್ಲೆಲ್ಲ ಆ ಕಲ್ಲನ್ನೇ ಒಂದು ಏನು ಆಶ್ರಯ ಇಲ್ಲದೆ ನಿಲ್ಸಿದ್ದಾರಲ್ವ ಅದನ್ನಂತು ನಾವು ನೋಡೋಕ್ಕೆ ಆಗೋಲ್ಲ ಮತ್ತು ನಾವಿನ್ನು ಬರೋ ಜನ್ರೇಷನವರು ಈ ಥರ ಇತ್ತಂತೆ ಅಂತ ಬರೀ ನೆನಪು ಮಾಡ್ಕೊಬೇಕಷ್ಟೇ ಅದನ್ನು ಬಿಟ್ಟರೆ ಅಂತು ಈ ಕಾಲದಲ್ಲಿ ನೋಡೋಕ್ಕೂ ಆಗೋಲ್ಲ ಎಲ್ಲೂ ದೂರ ಹೋಗೊದ್ ಬೇಡ ನಮ್ಮ ಬೆಂಗ್ಳೂರು ಸುತ್ತಮುತ್ತ ಕರ್ನಾಟಕದಲ್ ನೋಡಿದ್ರೇ ನಮ್ಮ ಇಂಡಿಯಾದಲ್ಲಿರೋ ಕಲಾಕೃತಿಗ್ಳೆಲ್ಲ ಇಲ್ಲೇ ಬಿಡಿಸಿದ್ದಾರೆ ಅಷ್ಟು ಚೆನ್ನಾಗ್ ಬಿಡಿಸಿದ್ದಾರಂದ್ರೆ ಆಗ ವಿದ್ಯೆ ಇರಲಿಲ್ಲ ಅವ್ರ ಮನ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಒಂದು ಚಿತ್ರ ಹಿಂಗಿತ್ತು ಹಿಂಗ್ ಬಿಡಿಸ್ಬೇಕು ಅಂತ ಬಿಡಿಸಿದ್ದಾರೆ ಅಲ್ಲಿ ಹಂಪೆನಲ್ಲಿ ಒಂದು ಕಡೆ ಕೂತ್ಕೊಂಡು ಸ್ವಿಮಿಂಗ್ ಫೂಲ್ ಮಾಡಿದಾರೆ ಇವಾಗ ನಾವು ಸ್ವಿಮ್ಮಿಂಗ್ ಫೂಲ್ ಅಂತೀರಾ ರಾಣಿರು ಸ್ನಾನ ಮಾಡಬೇಕಾದ್ರೆ ಎಲ್ಲ ಸುತ್ತಲೂ ಕೋಟೆ ಕಟ್ಟಿ ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗ್ ಬಿಡಿಸಿದ್ದಾರೆ ಅದನ್ನು ಅಂದರೆ ಕಣ್ಗೆ ಹಬ್ಬ ನೀಡ್ತೈತೆ ಅದನ್ನು ವರ್ಣನೆ ಮಾಡಿಕೊಳ್ಳೊಕ್ಕಾಗಲ್ಲ ಅವ್ರೆಲ್ಲ ಬಂದು ನಿಜವಾಗ್ಲೂ ಹಿಂಗಿತ್ತಾ ನಮ್ಮ ಮಕ್ಳಿಗೆ ಮೊಮ್ಮಕ್ಳಿಗೆಲ್ಲ ಈಗೋಗಿ ಫಿಜ್ಜಾ ಬರ್ಗರು ತಿನ್ಸೋದಲ್ಲ ಅಂಥವೆಲ್ಲ ಹೋಗಿ ತೋರಿಸ್ರಿ ಯಾವ್ದು ಯಾವ್ದು ಹೆಂಗೆಂಗಿರುತ್ತೆ ಓ ಹಿಂಗೂ ಇತ್ತಾ ನಮ್ಮ ದೇಶ ಅನ್ನೊದಾದ್ರೂ ಒಂದು ಕಲ್ಪನೆ ಆದರೂ ಇರುತ್ತೆ ಬರ್ತಾ ಬರ್ತಾ ನಾವೇನು ಮಾಡ್ತೀವಿ ಗೊತ್ತ ಬರಿ ನಾವು ನೋಡಿದ್ದಾಗಿದೆ ಇವತ್ತು ಹೋಗೋಣ ಇಲ್ಲಿ ಹೋಗ್ಬುಟ್ ಅಲ್ಲು ಅದನ್ನು ನೋಡೋಣ ಇಲ್ಲಿ ಮಕ್ಳಿಗೆ ಇದು ಏನು ಮನ ಮಾಲಲ್ಲಿ ಹೋಗ್ಬಿಟ್ಟು ನೂರು ರೂಪಾಯ್ ಕೊಟ್ಟರೆ ಅದು ಆಡಿಸ್ತಾರೆ ಇದು ಆಡಿಸ್ತಾರೆ ಅಲ್ಲಿ ಬರಿ ಚಾರ್ಜೇ ಇಲ್ಲ ರೀ ಫ್ರೀಯಾಗಿ ಕರ್ಕೊಂಡೋಗಿ ತೋರಿಸ್ರಿ ಅಂದ್ರೇ ಪೇರೆಂಟ್ಸ್ಗೇನಾಗುತ್ತೆ ಗೊತ್ತ ಅಪ್ಪ ಅಮ್ಮಂದ್ರಿಗೆ ಅಯ್ಯೋ ಇದನ್ನು ಅವತ್ತಿಂದ ನೋಡಿರೋದೇ ಅಲ್ವ ಅಂತಾರೆ ಕೊನೆ ಕೊನೆಗೆ ಬರ್ತಾ ಬರ್ತಾ ಏನಾಗುತ್ತೆ ಗೊತ್ತ ನಾವು ಅದನ್ನು ಕಣ್ಣಲ್ಲಿ ನೋಡೋಕ್ಕೂ ಆಗೋಲ್ಲ ಹಂಗಾಗ್ ಹೋಗ್ಬಿಡುತ್ತೆ ಅಷ್ಟೂ ಚೆನ್ನಾಗಿದೆ ಬೇಲೂರು ಹಳೇಬೀಡು ಹಂಪೆ ಚನ್ನಪಟ್ಣ ಮೈಸೂರು ಎಲ್ಲ ಕಡೆ ಕರ್ಕೊಂಡೋಗಿರಿ ಈಗೇನು ಬೇಡ ನಮ್ಮ ಇಂಡಿಯಾದಲ್ಲಿರೋ ದೇವಸ್ಥಾನ ಒನ್ನೊಂದು ದೇವಸ್ಥಾನನಂತೂ ನೋಡಿದಾಗ ಅದ್ರ ಮೇಲೆ ಸಾಲಾಗಿ ಬೊಂಬೆಗ್ಳನ್ನು ಕೂಳ್ಸಿ ಬೊಂಬೆಗ್ಳ ಕೆತ್ತನೆ ಮಾಡಿರ್ತಾರಲ್ವ ಆ ಒನ್ನೊಂದು ಬೊಂಬೆ ನೀವು ಇವಾಗ ಆರ್ಕಿಟೆಕ್ಚರಾಗಿ ಕಲಿತ್ರೆನೂ ಇಡೀ ಜೀವನಪೂರ್ತಿ ಕಲಿತ್ರೆನು ಆ ಥರ ಬೊಂಬೆನ ನೀವು ಕೆತ್ತನೆ ಮಾಡೋಕ್ಕೂ ಆಗೋಲ್ಲ ಆ ಥರ ಕಲಿಯೋಕ್ಕೂ ಆಗೋಲ್ಲ ಅಷ್ಟು ಚೆನ್ನಾಗ್ ಮಾಡಿದ್ದಾರೆ ನಾ ನಿಮ್ಮ ಜೀವನದಲ್ ಏನೇ ತೋರಿಸ್ಬೇಕು ಅಂದ್ರೇ ದೇವಸ್ಥಾನಕ್ ಕರ್ಕೊಂಡೋಗಿರಿ ದೇವಸ್ಥಾನ್ದಲ್ಲಿ ಬರೀ ದೇವ್ರನ್ನು ನೋಡಿಕೊಳ್ಳೋದು ನಾಲ್ಕುನೂರು ರುಪಾಯ್ ಕೊಟ್ಟು ಟಿಕೆಟ್ ತಗೊಂಡೋಗೀ ನೋಡಿ ನೋಡೋದಲ್ಲ ಎಲ್ಲ ಕಲಾಪ್ರಕಾರಗಳನ್ನ ಯಾವ್ಯಾವ ಯಾವ್ಯಾವ ರೀತಿ ಇದೆ ಹಿಂದಿನ ಕಾಲ್ದಲ್ಲಿ ಈ ಥರ ಇತ್ತು ಒಬ್ಬ ಪೇಟ ಕಟ್ಕೊಂಡು ಒಬ್ಬ ರೈತ ಮಹಿಳೆ ಮತ್ತು ಗಂಡ ಹೆಂಡ್ತಿ ಹೋಗ್ತಾಯಿರ್ತಾರೆ ಹೊಲಕ್ಕೆ ಅಂತಾ ತೋರಿಸ್ರಿ ಬರ್ತಾ ಬರ್ತಾ ಏನಾಗುತ್ತೆ ಗೊತ್ತ ನಮ್ಮ ಭಾರತದ್ ಸಂಪ್ರದಾಯ ಮರೆತೋಗ್ಬಿಟ್ಟು ಬರೀ ಫಾರಿನ್ದೇ ಕಲ್ಚರ್ನೆಲ್ಲ ಕಲಿತ್ಕೊತಾರೆ ಆ ಥರ ಆಗೋಗಿದೆ ಅದಕ್ಕೆ ನಮ್ಮ ಭಾರತದ್ ಕಲಾಕೃತಿನ್ ಅಟ್ಲೀಸ್ಟ್ ಮಕ್ಕಳಿಗೆ ಒಂದು ನೆನಪಾದ್ರೂ ಓ ಈ ಥರ ಇತ್ತು ಅಂತ ಮಾಡ್ತಾರೆ ನಾವೆಲ್ಲ ಹೇಳ್ತಿವ್ ಇವಾಗ ನಮ್ಮ ಅಪ್ಪ ಅಮ್ಮಂದಿರು ನಮ್ಮ ಅಜ್ಜಿ ತಾತಂದ್ರು ಎಲ್ಲ ವಿಜಯನಗ್ರ ರಾಜ್ಯದ ಕಾಲದಲ್ಲಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳನ್ ಬೀದಿನಲ್ಲಿ ಹಾಕ್ಕೊಂಡ್ ಮಾರ್ತಾಯಿದ್ರು ಅಂದರೆ ಓ ಹಿಂಗೂ ಇತ್ತ ನಮ್ಮ ದೇಶದಲ್ಲಿ ಅಂತೀವಿ ಅದೆ ಥರ ನಿಮ್ಮ ಮಕ್ಳಿಗೂ ಆ ಕಲಾಕೃತಿಗಳ್ನೆಲ್ಲ ಕರ್ಕೊಂಡೋಗಿ ತೋರಿಸ್ರಿ ಜಾನಪದ ಲೋಕಕ್ಕೆ ಕರ್ಕೊಂಡೋಗಿರಿ ಮಾಲ್ಗಳಿಗ್ ಹೋಗ್ಬೇಡ್ರೀ ಅವಾಗಲೇ ನಮ್ಮ ಮಕ್ಳಿಗ್ ಮುಂದಿನ ಜನ್ರೇಷನ್ಗಾದ್ರು ಈ ಥರನು ಇದೇ ನಮ್ಮ ದೇಶ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ರೀ ಆ ಥರ ಎಲ್ಲ ನೋಡಿ ಮಾಡೋದನ್ನು ತಂದೆ ತಾಯಿ ಆಗಿರೊಂಥ ನಾವುಗಳು ಮೇಯ್ನು ತಾಯಿ ಆಗಿರೋರು ಆ ಕಡೆಗೆ ಹೋಗೋಣ ಮಾಲ್ಗೆ ಹೋಗೋಣ ಫಿಜ್ಜಾ ತಿನ್ನೋಣ ಬರ್ಗರ್ ತಿನ್ನೋಣ ಅಂತ ಹೋಗ್ಬೇಡ್ರಿ ಅಟ್ಲೀಸ್ಟ್ ಹೋಗಿ ನೋಡಿದಾಗ ಆ ಕೆತ್ತನೆ ನೋಡಿದಾಗಾದ್ರೂ ಒಂದು ಮನ್ಸಿಗೆ ಅವ್ರ ಮನಸಲ್ಲಾದ್ರೂ ಓ ಈ ಥರ ಇದೆ ನಮ್ಮ ದೇಶ ಇತ್ತು ಅಂತಾದ್ರೂ ಒಂದು ಪರಿಕಲ್ಪನೆ ಮಾಡಿಕೊಳ್ಳೋ ಥರ ಆದರೂ ನೀವು ಮಾಡಬೇಕು